ಹಲೋ ಹಲೋ ಸರ್ ನಮಸ್ತೆ ಸರ್ ನಾನೊಂದು ರೇಷನ್ ಸರ್ ನಮಸ್ತೆ ಸರ್ ನಾನೊಂದು ರೇಷನ್ ಕಾರ್ಡ್ನ್ನು ಮಾಡಿಸ್ತಾ ಇದೀನಿ ಸರ್ ಹೊಸ್ದಾಗಿ ಅದಕ್ಕೆಲ್ಲ ಏನು ಡಾಕುಮೆಂಟ್ಸ್ ಬೇಕಾಗುತ್ತೆ ಆ ಫಾರಮ್ ಯಾವ ಥರ ಫಿಲಪ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್ ಅದಕ್ಕೆ ಈಗ ಅದು ಫಾರಮ್ಮಿಗೆ ಯಾವ್ಯಾವ ಡಾಕುಮೆಂಟ್ಸ್ ಬೇಕು ಸರ್ ನನ್ನ ಈಗ ಮಾಡಿಸ್ತಾ ಇದೀವಿ ಸರ್ ಫಾರಮ್ ಇದೆ ಸರ್ ಅದು ಫಾರಮ್ ಹಾಂ ಸರ್ ಆ ಫಾಮ್ನ ಫಿಲಪ್ ಮಾಡಲಿಕ್ಕೆ ಯಾವ್ಯಾವ ಡಾಕುಮೆಂಟ್ಸ್ ಬೇಕು ಅಂತ ಈಗ ಆಧಾರ್ ಕಾರ್ಡ್ ಇದೆ ಸರ್

ಹಾಂ ಸರ್ ಬಿ ಪಿ ಎಲ್ ಸ

ಆಧಾರ್ ಕಾರ್ಡ್ ಫೋನ್ ನಂಬರ್ ಎಲ್ಲ ಅಪ್ಡೇಟ್ ಇರೋದೇ ಬೇಕಲ್ವ ಸರ್ ಹಾಂ ಸರ್ ಹಾಂ ಸರ್ ವಾಸಸ್ಥಳ ಸರ್ ಹಾಂ ಸರ್ ಪಾನ್ ಕಾರ್ಡ್ ಏನಾದರೂ ಯೂಸ ಹಾಂ ಸರ್ ಪಾನ್ ಕಾರ್ಡ್ ಹೌದಾ

ಹಾಂ ಸರ್ ಹಾಂ ನಮ್ಮ ಫ್ಯಾಮಿಲಿ ಹಾಂ

ಫ್ಯಾಮಿಲಿ ಅಷ್ಟ್ರದ್ದು ಆಧಾರ್ ಕಾರ್ಡ್ ಬೇಕಲ್ವ ಸರ್ ಸರ್ ಕ್ಯಾಶ್ ಇನ್ಕಮ್ ಒಬ್ರದ್ದು ಇದ್ದರೆ ಸಾಲುತ್ತಾ ಏನು ಎಲ್ಲರ್ದೂ ಕ್ಯಾಶ್ ಇನ್ಕಮ್ ಬೇಕಾಗುತ್ತಾ ಸರ್ ಅದು ಜಾತಿ ಆದಾಯ ಹಾಂ ಸ ಕೂಲಿ ಕೆಲಸ ಸರ್

ಫ್ಯಾಮಿಲಿ ಹೆಸರೆಲ್ಲ ಸರ್ ಹಾಂ ಹ್ಞೂ ಸರ್ ಹ್ಞೂ ಸರ್

ಆಫೀಸಿಗೆ ಹ್ಞೂ ಸರ್ ಅವೆಲ್ಲ ದಾಖಲಾತಿನ ತೊಗೊಂಡು ಜೆರಾಕ್ಸ್ ಮಾಡ್ಸ್ಕೊಂಡು ಬರ್ತೀನಿ ಸರ್

ಹ್ಞೂ ಸ ಧನ್ಯವಾದಗಳು